ನಾವು ಟ್ರಕ್ಕಿಂಗ್ ಮಾಡುವಾಗ ಮತ್ತು ಹೈಕ್ ಮಾಡುವಾಗ ನಮಗೆ ಹೆಚ್ಚಾಗಿ ಅನಿರೀಕ್ಷಿತ ಘಟನೆಗಳು ಸಂಭವಿಸಿವೆ ಮತ್ತು ನಾವು ನೋಡಿದ ಅನಿರೀಕ್ಷಿತ ಘಟನೆಯ ಸಂಗತಿಗಳಲ್ಲಿ ಒಂದಿಷ್ಟು ಒಂದಿಷ್ಟು ಸಂದರ್ಭಗಳನ್ನ ನಾನು ಹೇಳ್ತೆನೆ ಏನೆಂದರೆ ನಾವು ಒಂದು ದಿನ ಅಂದರೆ ರವಿವಾರದಂದು ನಮ್ಮ ಒಂದು ಮೂರು ಜನರ ಸ್ನೇಹಿತರೊಂದಿಗೆ ನಾನು ಕೂಡ ಟ್ರಕ್ಕಿಂಗ್ಗೆಂದು ಒಂದು ದಟ್ಟವಾದ ಅರಣ್ಯಕ್ಕೆ ಹೋಗಿದ್ವಿ ಅಲ್ಲಿ ಹೋಗುತ್ತಾ ಹೋಗುತ್ತಾ ನಾವು ಒಂದು ನಾಲ್ಕು ಕಿಲೋಮೀಟ್ರ್ಗಳ ದೂರದ ದೂರ ನಾಲ್ಕು ಕಿಲೋಮೀಟ್ರ್ ದೂರಕ್ಕೂ ನಾವು ನಾವು ಬರಿಗಾಲಿನಿಂದಲೇ ನೀರು ಮತ್ತು ಕೆಸರಿನಲ್ಲಿ ನಡೆದುಕೊಂಡು ಹೋದೆವು ನಮ್ಮ ಹಿಂದೆ ನೀ ಕುಡಿಯಲು ನೀರು ಮತ್ತು ತಿನ್ನಲು ಸ್ವಲ್ಪ ತಿಂಡಿಗಳನ್ನು ತೆಗೆದುಕೊಂಡು ಕೂಡ ಹೋಗಿದ್ದೆವು ಸುಸ್ತಾದಾಗ ಸ್ವಲ್ಪ ಏನಾದರು ತಿಂದು ಮತ್ತೆ ನೀರು ಕುಡಿದು ಮತ್ತೆ ಟ್ರಕ್ಕಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಿದ್ದೆವು ಹಾಗೆ ಹೋಗುವಾಗ ಕಾಡಿನ ಒಂದು ಮಧ್ಯದಲ್ಲಿ ಹೋದಾಗ ನಮಗೆ ಒಂದಿಷ್ಟು ವಿಚಿತ್ರವಾದ ಪ್ರಾಣಿಗಳು ಕಂಡವು ಅಂದರೆ ಕಾಲಿಗೆ ಕಾಲಿನ ಮೇಲೆ ಸಣ್ಣ ಸಣ್ಣ ಹುಳುಗಳಂತಹ ಒಂದಷ್ಟು ಕೀಟಗಳು ನಮ್ಮ ಕಾಲಿನ ಮೇಲೆ ಕೂತು ನಮ್ಮ ಕಾಲಿನ ನಮ್ಮ ಕಾಲನ್ನ ಕಚ್ಚಿ ಅವುಗಳು ರಕ್ತವನ್ನು ಹೀರುತ್ತಿದ್ದವು ಅಂತಹ ಒಂದಿಷ್ಟು ಕೀಟಗಳನ್ನು ನೋಡಿದೆವು ಮತ್ತು ಜಿಂಕೆ ಕರಡಿ ಇಂತಹ ಒಂದಿಷ್ಟು ಭಯಾನಕವಾದ ಮತ್ತು ಕಾಡೆಮ್ಮೆ ದೊಡ್ಡ ಕಾಡೆಮ್ಮೆಗಳನ್ನು ನೋಡಿದೆವು ಇಂತಹ ಒಂದಿಷ್ಟು ಪ್ರಾಣಿಗಳನ್ನು ನಾವು ನೋಡುತ್ತಾ ಹೋದೆವು ಹಾಗೆಯೇ ಈ ಟ್ರಕ್ಕಿಂಗ್ ಮಾಡುವ ಸಂದರ್ಭಗಳಲ್ಲಿ ನಾವು ನೆನಪಿಗೋಸ್ಕರ ಪೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದೆವು ನಾವು ಫೋಟೋಗಳನ್ನು ತೆಗೆದುಕೊಳ್ಳುವಾಗ ಮೊದಲಿಗೆ ಪ್ರಾಣಿಗಳದ್ದೇ ಸಪರೇಟ್ ಅಂದರೆ ಅವುಗಳದ್ದೇ ಬೇರೆ ಬೇರೆ ಫೋಟೋಗಳನ್ನು ತೆಗೆದುಕೊಳ್ಳುವುದು ಮತ್ತು ಅವುಗಳು ನಿಂತಾಗ ಅವುಗಳ ಒಂದು ಅವುಗಳು ಮತ್ತು ನಾವುಗಳು ಅದರ ಹಿಂದೆ ನಿಂತು ಆವಾಗ ತೆಗೆದು ಆವಾಗ ಫೋಟೋ ತೆಗೆದುಕೊಳ್ಳುವುದು ಈ ರೀತಿಯ ಒಂದಿಷ್ಟು ಫೋಟೋಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದೆವು ನಾವು ತೆಗೆದುಕೊಂಡ ಫೋಟೋ ಮತ್ತು ಮಾಡಿದಂಥ ವೀಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ವೀಕ್ಷಕರು ನೋಡಲೆಂದು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನೆಲನ್ನು ಸ್ಥಾಪಿಸಿ ಅಂದರೆ ಒಂದು ಚಾನೆಲನ್ನು ಕ್ರಿಯೇಟ್ ಮಾಡಿ ಆ ಒಂದು ನಮ್ಮ ಚಾನೆಲ್ನಲ್ಲಿ ನಾವು ತೆಗೆದಂತಹ ವೀಡಿಯೋಗಳ ವೀಡಿಯೋಗಳನ್ನು ನಾವು ಎಡಿಟ್ ಮಾಡಿ ಹಾಕುತ್ತಿದ್ದೆವು ಅವುಗಳನ್ನ ನೋಡಿ ಎಲ್ಲ ಜನರು ಖುಷಿಪಡುತ್ತಿದ್ದರು ಮತ್ತು ಅವುಗಳಿಗೆ ಲೈಕ್ಗಳು ಕಮೆಂಟ್ಗಳು ಬರುತ್ತಿದ್ದವು ನಾವು ಹೀಗೆಯೇ ಮಾಡುತ್ತಾ ಮಾಡುತ್ತಾ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲನ್ನು ಸ್ಥಾಪಿಸಿ ಅದರಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸುತ್ತಿದ್ದೆವು ಇಂತಹ ಈ ನಮ್ಮ ಒಂದು ಸಂತೋಷದ ಜೊತೆಗೆ ಕೂಡ ನಾವು ಈ ರೀತಿಯ ಒಂದು ಆದಾಯದ ಮೂಲವಾಗಿ ಮಾಡಿಕೊಂಡಿದ್ದೇವೆ ವಾರಕ್ಕೆ ಒಮ್ಮೆ ನಾವು ಯಾವುದಾದರೂ ಪ್ರದೇಶದ ಕಾಡನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದು ಅಥವಾ ಯಾವುದಾದರೂ ಸರೋವರ ಅಥವಾ ಯಾವುದಾದರೂ ಹಿಮ ಪರ್ವತಗಳನ್ನು ಚೋಯ್ ಸೆಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಮತ್ತೆ ಗೆಳೆಯರೊಂದಿಗೆ ಎಲ್ಲ ರೀತಿಯ ಒಂದಿಷ್ಟು ಪ್ರಿಪ್ ಪ್ಲಾನಿಂಗ್ ಅಂದು ನೀರು ಕೊ ಪ್ರಿ ಪ್ಲಾನಿಂಗ್ ಮಾಡ್ಕೊಂಡು ಅಂದರೆ ಕುಡಿಯಲು ನೀರು ತಿನ್ನಲು ಆಹಾರ ನಾವು ಯಾವ ರೀತಿ ಹೋಗಬೇಕು ಮತ್ತು ಯಾವ ರೀತಿ ವಾಪಸ್ ಬರಬೇಕು ಅರ್ಜೆ ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ನಮಗೆ ಬೇಕಾದಂಥ ಮೆಡಿಕಲ್ ಕಿಟ್ಗಳು ಪೇನ್ ಕಿಲ್ಲರ್ಗಳು ಈ ರೀತಿಯ ಒಂದಿಷ್ಟು ವಸ್ತುಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗುತ್ತಿದ್ವು ಮತ್ತೆ ಫೋಟೋ ಮತ್ತು ವೀಡಿಯೋ ತೆಗೆಕೊ ತೆಗೆದುಕೊಳ್ಳಲು ಕ್ಯಾಮರಾಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೆವು ಮತ್ತು ಗೋ ಪ್ರೋಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೆವು ಇಂತಹ ಒಂದಿಷ್ಟು ಸಾಮಗ್ರಿಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗಿ ಎಲ್ಲ ರೀತಿಯ ಒಂದು ಟ್ರಕ್ಕಿಂಗನ್ನು ನಾವು ಖುಷಿ ಖುಷಿಯಿಂದ ಮಾಡಿ ಮತ್ತು ಎಲ್ಲ ವೀಡಿಯೋ ಮತ್ತು ಫೋಟೋಗಳನ್ನು ತೆಗೆದುಕೊಂಡು ಬರುತ್ತಿದ್ದೆವು ಈ ರೀತಿ ನನ್ನ ಒಂದು ಟ್ರಕ್ಕಿಂಗ್ನ ಅನುಭವವನ್ನು ನಾನು ಹೀಗೆ ಹೇಳಬಹುದು